ಹಾಂ ಹೌದು ಹೇಳಿ

ಹ್ಞೂ ಇದೆ ಎಲ್ಲ ಇದೆ ಏನು ಬೇಕಿತ್ತು ನಿಮಗೆ

ಹಾಂ ಇದೆ ನಮ್ಮದು ಇಲ್ಲೇ ಮಂಡ್ಯ ಪಕ್ಕ ಮಾರ್ನಿಂಗ್ ಒಂದು ಹತ್ತು ಗಂಟೆ ಹಂಗೆ ಓಪನ್ ಆಗುತ್ತೆ ಟೆನ್ ತರ್ಟಿ ಹೀಗಾಗುತ್ತೆ ನೀವು ಯಾವುದ್ಯಾವ್ದ್ ಅಂತ ಒಂದು ಲಿಸ್ಟ ಹೇಳಿ ಎಷ್ಟಾಗುತ್ತೆ ಅಂತ ನಾನು ಕ್ಯಾಲಕ್ ಮಾಡಿ ಹೇಳ್ತಿನಿ ಹಾಂ ಇದೆ ಮತ್ತು ಬೇರೇನಾದರೂ ಎ ಫೋರ್ ಶೀಟ್ ಡ್ರಾಯಿಂಗ್ ಶೀಟ್ ಈ ಥರ ಏನಾದರೂ ಬೇಕಿತ್ತಾ

ಟು ಥ್ರಿ ಡೇಸ್ ಆಗುತ್ತಾ ನಾಳೆಯೇ ಬನ್ನಿ ಓಪನ್ ಇರುತ್ತೆ ಈಸ್ಕೊಂಡು ಹೋಬಗಹುದು ನೀವು ಇನ್ನೊಂದು ಸಲ ಮತ್ತೆ ಫೋನ್ ಮಾಡಿ ನಾನು ಹೇಳ್ತೀನಿ ಹಾಂ ಇಲ್ಲ ಕಮ್ಮಿ ನೀವು ಯಾವ ರೀತಿ ತಗೋತೀರಿ ಅಂತ ನೋಡಿಬಿಟ್ಟು ಹೇಳ್ಬೇಕಾಗುತ್ತೆ ಅದು ಒಂದು ಆರುನೂರು ಹಾಗಿರುತ್ತೆ ಹಾಂ ಮತ್ತು ನೀವು ಡ್ರಾಯಿಂಗ್ ಶೀಟ್ ಯಾವ ರೀತಿ ಡ್ರಾಯಿಂಗ್ ಶೀಟ್ ಹೇಳಿದ್ರಿ

ಒಂದು ಬಂಡಲ್ ಇದ್ದರೆ ಸಾಕಾ ಎ ಫೋರ್ ಶೀಟು ಮತ್ತಿನ್ನೇನು ಬೇಕಿತ್ತು ಬೇರೇನಾದರೂ ಇದ್ದರೆ ಹೇಳಿ ಮರೆತು ಗಿರ್ತು ಬಿಟ್ಟೀರಾ ಎಷ್ಟು ಗಂಟೆಗೆ ಬರುತ್ತೀರ ಹಾಂ ಇದೆ ಹ್ಞೂ ಈ ವಾಟರ್ ಪೆನ್ಸ್ ಏನಾದರೂ ಬೇಕಿತ್ತಾ ಹ್ಞೂ ಹಾಂ ಇದೆ ಮತ್ತು ಇನ್ನೇನಾದ್ರು ಇದ್ದರೆ ಹೇಳಿ ಕಮ್ಮಿ ಅಮೌಂಟಲ್ಲಿ ಸಿಗುತ್ತೆ ನಿಮಗೆ ತಗೊಳ್ಳುವಿರಂತೆ ಎಷ್ಟು ಗಂಟೆಗೆ ಬರುತ್ತೀರ ಹ್ಞೂ ಎಷ್ಟು ಗಂಟೆಗೆ ಬರುತ್ತೀರಾ ನೀವು ಬರೋದಕ್ಕೆ ಮುಂಚೆ ಒಂದು ಸಲ ಕಾಲ್ ಮಾಡಿ ನೀವು ನನಗೆ ಬಂದರೆ ಹೇಳ್ತೀನಿ